ನಾನು ಒಂದ್ಸಲಿ ಏನ್ಮಾಡಿದ್ದೆ ಅಂದರೆ ಸಾಂಬಾರು ಮಾಡುವಾಗ ಜಾಸ್ತಿ ಸಾ ಉಪ್ಪಾಗಿಬಿಟ್ಟಿತು ಸಾಂಬಾರಿಗೆ ಆಗ ಏನ್ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆಗ ಒಂದು ಸಾಂಬಾರಿಗೆ ಕಾಯಿ ಹಾಕಿದ್ರೆ ಸಾಂಬಾರ್ ಉಪ್ಪಿನ ಅಂಶ ಸ್ವಲ್ಪ್ ಕಾಯಿಂದ ಹೀರ್ಕೊಳ್ಳುತ್ತೆ ಹಂಗಾಗಿ ನಾನು ಆ ವಿಧಾನ್ದಿಂದ ಸಾಂಬಾರ್ನ ರುಚಿ ಹಾಳಾಗ್ದಂಗೇ ನಾನು ತಯಾರು ಮಾಡಿ ಊಟ ಬಡಿಸಿದಿನಿ